ವ್ಯವಹಾರ ಮಾಡಬೇಕು ಅಂದರೆ ಮೊದಲಿಗೆ ಫಸ್ಟ್ ನಮ್ಮ ನಮ್ಮ ಬಳಿ ಫಸ್ಟ್ ಬಂಡವಾಳ ಇರಬೇಕು ವ್ಯವಹಾರ ಇರಬೇಕು ಅಂದರೆ ನಮಗೆ ಪಸ್ಟು ಬಂಡವಾಳ ಬೇಕು ನಮಗೆ ಅಮೌಂಟ್ ಇರಬೇಕು ಆ ಅಮೌಂಟ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಆ ವ್ಯವಹಾರದಲ್ಲಿ ನಮಗೆ ಆಲ್ಮೋಸ್ಟ್ ನಮಗೆ ವ್ಯವಹಾರದಲ್ಲಿ ನಮಗೆ ಟರ್ನೋವರ್ ಆಗಬೇಕು ಅಂದರೆ ನಾವು ಬಂಡವಾಳ ಹಾಕ್ಕೊಂಡೆ ಮಾಡಬೇಕು ಯಾಕೆಂದ್ರೆ ನಮ್ಮ ಹತ್ರ ಅಗತ್ಯವಿರೋದು ನಮ್ಮ ಹತ್ರ ಏನಿದೆ ನಮಗೆ ವ್ಯವಹಾರ ಬೇಕು ವ್ಯವಹಾರ ಇದ್ದರೆ ನಮಗೇನು ಆಲ್ಮೋಸ್ಟ್ ನಮಗೆ ಬಂಡವಾಳ ಇದ್ದಾಗ ನಾವೆಷ್ಟೇ ಮೆಟ್ರೀಯಲ್ ತಂದು ಹಾಕೊಂಡ್ರು ನಾವು ವ್ಯವಹಾರ ಮಾಡ್ತೀವಿ ಬಿಸ್ನೆಸ್ ಈಗ ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ ಯಾಕೆಂದ್ರೆ ಈಗ ನನ್ನದು ಒಂದು ಬಿಸ್ನೆಸ್ ನಡೀತಾ ಇದೆ ನನ್ನ ಬಿಸ್ನೆಸ್ಸಲ್ಲಿ ನಾನು ಏನೇ ಒಂದು ಮೆಟೀರಿಯಲ್ ತಗೊಂಡರು ನನ್ನ ಹತ್ರ ಬಂಡವಾಳ ಇದೆ ಬಂಡವಾಳ ತಗೊಂಡ್ಹೋಗಿ ಹಾಕಿ ಆಮೇಲೆ ನಾ ತರಿಸ್ಕೊಂಡು ಅದ್ರಲ್ಲಿ ಬರುವಂತ ಲಾಭಗಳನ್ನ ನಾವು ಈಸಿಯಾಗಿ ತಗೊಂಬೋದು ಲಾಭ ಆ ಲಾಭದಲ್ಲಿ ಬರುವಂತ ದುಡ್ಡುಗಳು ನಾವು ಸಪ್ರೇಟ್ ಎತ್ತಿಡ್ತೀವಿ ಬಂಡವಾಳದ್ದಂದ್ರೆ ಸಪ್ರೇಟ್ಯತ್ತಿ ಎತ್ತಿಡ್ತೀವಿ ಸಪ್ರೇಟಾಗಿ ಎತ್ತಿಟ್ಟುಬಿಟ್ಟಿರ್ತೀವಿ ಸೊ ಏನಾಗುತ್ತೆ ಅಂದರೆ ಈ ಬಂಡವಾ ಬಂಡವಾಳ ಇದ್ದರೆ ನಮ್ಗೆ ಈಸಿಯಾಗುತ್ತೆ ಲಾಭದ ದುಡ್ಡಿಂದ ನಾವು ಏನು ಬೇಕಾದ್ರೆ ಮಾಡ್ಬೋದು ಬಂಡವಾಳ ದುಡ್ಡನ್ನ ನಾವು ಮುಟ್ಟಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಬಂಡವಾಳ ದುಡ್ಡನ್ನ ನಾವು ಮುಟ್ಟಕೆ ಹೋಗಬಾರ್ದು ಆಮೇಲೆ ಇನ್ನೊಂದು ವ್ಯವಹಾರದಲ್ಲಿ ಆರಂ ಆರಂಭ ಮಾಡ್ಬೇಕಾದ್ರೆ ನಾವು ಏನೇ ಮಾಡ್ತೀನಂದರು ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕಂಬೇಕು ಸೇಫ್ಟಿ ಏನು ನಾವು ಮುಟ್ಟಿದ್ರೆ ಇದರಲ್ಲಿ ಬರ್ತೀವಾ